ನಮಸ್ತೆ ಈ ವರ್ಷದ ವಾರ್ಷಿಕೋತ್ಸವವನ್ನು ನಾವು ನಮ್ಮ ಸಂಸ್ಥೆಯ ಸಮಿತಿ ಸದಸ್ಯರ ಜೊತೆಗೆ ನಿರ್ಧಾರ ಮಾಡಿ ನಾವು ಅದನ್ನು ಒಂದು ಸೂಚನಾ ಫಲಕಕ್ಕೆ ಒಂದು ದಿನಾಂಕ ನಿಗದಿಪಡಿಸಿ ಹೊರ್ಗಡೆ ಅದನ್ನು ಹಚ್ಚುತ್ತೇವೆ ಖಂಡಿತವಾಗಿ ತಾವೆಲ್ಲರೂ ಭಾಗ್ವಯ್ಸ್ಬೇಕು ನಮ್ಮ ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಯ್ಸ್ಬೇಕು ಭಾಗವಯ್ಸೋ ಜೊತೆಗೆ ಕಾರ್ಯಕ್ರಮ ಯಶಸ್ವಿಗೊಳಸ್ಬೇಕು ಈ ಕಾರ್ಯಕ್ರಮದಲ್ಲಿ ಮನೋರಂಜನೆ ಇರುತ್ತೆ ಮಕ್ಕಳ ಮಕ್ಕಳ ಬಗ್ಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳತಕ್ಕಂಥದ್ದು ಮತ್ತು ಹಲವಾರು ಚಿತ್ರಗಳ ಬಿಡ್ಸುವಂಥದ್ದು ರಂಗೋಲಿ ಸ್ಪರ್ಧೆ ಹಲವಾರು ಸ್ಪರ್ಧೆಗಳು ಈ ಒಂದು ವಾರ್ಷಿಕೋತ್ಸವದಲ್ಲಿ ನಾವು ನಡ್ಸಿಕೊಡ್ತಾ ಇದ್ದೇವೆ ಖಂಡಿತವಾಗಿ ಮಾಡ್ಬೋದು ಅದಕ್ಕೇ ಆದಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಈ ಒಂದು ವಿಷಯದ ಬಗ್ಗೆ ನಾವು ಮಾಹಿತಿಯನ್ನು ಕೊಡಿಸುವ ಕೆಲಸ ಕೂಡ ನಾವು ಮಾಡ್ತಾಯಿದ್ದೇವೆ ಒಳ್ಳೆಯದು ನಾವು ಈ ಒಂದು ಕಾರ್ಯಕ್ರಮ್ದಲ್ಲಿ ಅದು ಕೂಡ ನಾವು ಆಯೋಜಿಸ್ತೀವಿ ಈ ಕಾರ್ಯಕ್ರಮದ ಜವಾಬ್ದಾರಿ ಕೂಡ ಈ ಒಂದು ವಿಷಯದ ಬಗ್ಗೆ ಜವಾಬ್ದಾರಿ ಕೂಡ ತಾವು ವಹಿಸ್ಕೊಳ್ಬೇಕು